ನಮ್ಮ ಮನೆಯಲ್ಲಿ ನಾವು ನಮ್ಮ ತೋಟದಲ್ಲಿ ರಾಗಿ ಬೆಳೀತ ಇದ್ದೋ ಜೋಳ ಬೆಳೀತ ಇದ್ದೋ ಮತ್ತೆ ಭತ್ತ ಮತ್ತೆ ಈಗ ನಮ್ಮ ಮನೆ ಹತ್ತಿರನೇ ನಾನು ಗಿಡಗಳನ್ನು ತರಕಾರಿ ಗಿಡ ಬದನೇಕಾಯಿ ಆಲೂಗೆಡ್ಡೆ ಮತ್ತೆ ಈರುಳ್ಳಿ ಮತ್ತೆ ಇದು ಹೀರೇಕಾಯಿ ಇಂಥದ್ದು ಬೆಂಡೆಕಾಯಿ ಎಲ್ಲ ಬೆಳೆಸ್ಕೊಂಡು ಮತ್ತೆ ಹಲವಾರು ಸೋ ಗಿಡಾನ ಇಟ್ಕೊಂಡಿದ್ದೀವಿ ನಾವು ಮತ್ತೆ ನಾವು ಮೇಲೆ ತಾರ್ಸಿ ಮೇಲೆ ದ ಇದರ ಮೇಲೆ ತಾರ್ಸಿ ಮೇಲೆ ನಮ್ಗೆ ಏನೇನು ಬೇಕೋ ಕೊತ್ತಂಬರಿ ಸೊಪ್ಪು ಪುದಿನ ಮತ್ತೆ ನಮ್ಮ ಮನೆಯಲ್ಲಿ ನಾವು ಸಪೋಟ ಹಾಕಿದ್ದೀವಿ ಮತ್ತೆ ಇಂಬೆಕಾಯಿ ಹಾಕಿದ್ದೀವಿ ಇಂಬೆ ಗಿಡ ಮತ್ತೆ ದಾಳಿಂಬೆ ಗಿಡ ಹಾಕಿದ್ದೀನಿ ತೆಂಗು ಇದೆ ಮತ್ತೆ ಉಳಿದದ್ದು ನಮ್ಮ ಕೋಳಿ ಸಾಕ್ತಾಯಿದ್ದೀವಿ ಉಳಿದದ್ದು ಎರಡು ನಾಯಿಗಳು ಸಾಕ್ತಾಯಿದ್ದೀವಿ ನಾವು ಮತ್ತೆ ಈ ಮನೆಯಲ್ಲಿ ನಾವು ಇಲ್ಲಿಂದ ಹೋದ ತಕ್ಷಣ ಸ್ಕೂಲಿಂದ ಹೋದ ತಕ್ಷಣ ನನಗೆ ಎಷ್ಟು ಸಹ ಇದಿದೆಯೋ ಎಲ್ಪ್ ಇದೆಯೋ ಅಷ್ಟೆಲ್ಲ ನಾನು ಮನೆಯಲ್ಲಿ ಹೋಗಿ ಕೋಲಿಗೆ ತಿಂಡಿ ಹಾಕಬೇಕ ನಾಯಿಗೆ ಅನ್ನ ಬೇಯಿಸ್ಬೇಕ ಮತ್ತೆ ಉಳಿದದ್ದು ನನ್ನ ಮಕ್ಕಳಿಗೆ ಏನು ಮಾಡಬೇಕು ಅದೆಲ್ಲ ನಾನು ತಯಾರಿ ಮಾಡಿಕೊಂಡು ನನ್ನ ಮನೇಲಿ ತಿರ್ಗ ಇನ್ನೂ ನಾಳೆ ತನಕ ಅವಕ್ಕೇನೇನು ಬೇಕು ಅದೆಲ್ಲ ಅದ ಇದು ಮಾಡ್ತೇನೆ ಮತ್ತೆ ನಲ್ಲಿಯಲ್ಲಿ ನೀರು ಬರ್ತಾ ಇರುತ್ತೆ ಆ ನೀರನ್ನ ಗಿಡಕ್ಕೆಲ್ಲ ಹಾಕ್ಬಿಟ್ಟು ಮತ್ತೆ ಇಷ್ಟು ಗಿಡವೆಲ್ಲ ಒಂದು ಗಿಡ ಸತ್ತಿದ್ದರು ಆ ಪಾಟ್ನ ಕಿತ್ಬಿಟ್ಟು ಆ ಗಿಡನ ಕಿತ್ಬಿಟ್ಟು ಇನ್ನೊಂದು ಪಾ ಗಿಡನ ನಾನು ಆ ಫಾಟ್ಗೆ ಹಾಕ್ತಾಯಿರ್ತೀನಿ ಮತ್ತೆ ನನ್ಗೆ ಅದು ಅಷ್ಟು ತಿರ್ಗಾ ಸಂಜೆ ಆದರೆ ನನ್ನ ಮನೇಲಿ ಏನು ಕೆಲಸ ಮಾಡಬೇಕು ನಾನು ಮಾಡ್ತಾ ನಾನು ಇರ್ತೀನಿ ಮತ್ತೆ ಒಂದು ಹತ್ತು ಗಂಟೆ ತನಕ ನನ್ಗೆ ಎಷ್ಟು ನಾನು ಬೈಬಲ್ ಬಗ್ಗೆ ಓದ್ತೀನಿ ಬೈಬಲ್ ಸ್ವಲ್ಪ ಹೊತ್ತು ಓದ್ಬಿಟ್ಟು ಮತ್ತೆ ನಾನು ಮಲಗಿ ಎದ್ದು ಅಷ್ಟೊತ್ತಿಗೆ ಎದ್ದು ಅಡುಗೆ ಮಾಡಿಕೊಂಡು ತಿರ್ಗ ನಾನು ಹೋಗಿ ಬರ್ ಆಫೀಸ್ಗೆ ಬರಬೇಕು ಅದರಿಂದ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಮಾಡಿಬಿಟ್ಟು ನಾನು ಹೋಗಿ ಬರ್ತಾಯಿರ್ತೀನಿ ಮತ್ತೆ ನಮ್ಮ ಸಣ್ಣ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜ ವ್ಯವಸಾಯ ಮಾಡ್ತಾಯಿದ್ರು ಎಲ್ಲ ಬೆಜಲ್ ಭೂಮಿ ತೋಟ ಏನೂ ಇಲ್ಲ ಈಗ ಅದನ್ನೇ ಕಡಲೆಕಾಯಿ ಜೋಳ ಭತ್ತ ರಾಗಿ ನವಣೆ ತೆನೆ ಮತ್ತೆ ಸೂರ್ಯಕಾಂತಿ ಎಲ್ಲೂ ಅದನ್ನೆಲ್ಲ ಬೆಳ್ತ ಇದ್ದರು ಮತ್ತು ಅವ್ರ ಜೊತೆ ನಾವು ಕೈದೋ ಅಪ್ಪ ಹೊಳ ಉಳ್ತಾ ಇರ್ತಾಯಿದ್ರು ಏದಲ್ಲಿ ಈಗ ಏನೋ ಎಲ್ಲ ಟ್ಯಾಕ್ಟ್ರಿ ಬಿಟ್ಕೊಂಡು ಜಮೀನಲ್ಲಿ ಮಾಡ್ತಾಯಿರ್ತಾರೆ ಆಗ ಟ್ಯಾಕ್ಟ್ರಿ ಏನು ಇಲ್ಲ ಎಲ್ಲ ಎತ್ತನ್ನ ಹಸುಗಳಲ್ಲೆ ಎತ್ತು ಒಳ ಉಳಬೇಕು ಒಳ ಉತ್ತಿದ್ಮೇಲೆ ನಾವು ನಮ್ಮ ಅಪ್ಪನಿಗೆ ಅಲ್ಲಿ ಇಲ್ಲಿಂದ ಮನೆಯಿಂದ ಊಟ ತಗೊಂಡು ಹೋಗ್ತಾಯಿದ್ದೋ ಆ ಊಟ ತಗೊಂಡು ಹೋಗಿ ಅಪ್ಪ ಊಟ ಮಾಡುವಾಗ ನಾವೂ ಕೂತ್ಕೊಂಡು ಊಟ ಮಾಡುವಾಗ ಅದು ವಿಶಾಂತ್ರವಾಗಿ ಅದೊಂಥರ ಸಂತೋಷ ಇರ್ತಾಯಿತ್ತು ಈಗ ಏನು ಇಲ್ಲ ಈ ಸಿಸ್ಟಮ್ ಅಲ್ಲಿ ಎಲ್ಲ ಮನೆಯಲ್ಲೆ ಕೂತ್ಕೊ ಊಟ ಮಾಡಿಕೊಂಡು ಕಾಲ ಕಳೀತಾ ಕೂತಿದ್ದಾರೆ ಆಗ ಎಲ್ಲ ಪ್ರಕೃತಿಯಲ್ಲ ನೋಡಿಕೊಂಡು ನಾವು ಊಟ ಅಪ್ಪನ ಜೊತೆ ಊಟ ಮಾಡ್ತಾಯಿರುವಾಗ ಅದರಲ್ಲಿರೋ ಸಂತೋಷವೇ ಬೇರೆ ಈಗ ನಾವು ಏನೋ ಡಿಸೈ ಎಲ್ಲ ವೆರೈಟಿ ವೆರೈಟಿಯಾಗಿ ತಿಂದರೂ ಆವತ್ತಿನ ಸಂತೋಷ ಬರ್ತಾಯಿಲ್ಲ ಅವತ್ತು ಬರೀ ಕಾಲು ಕಡ್ಡಿಯಲ್ಲೇ ನಾವು ಇಟ್ಟು ಅನ್ನ ಮಾಡಿಕೊಂಡು ಊಟ ಮಾಡ್ತಾಯಿದ್ದೊ ಆವತ್ತು ನಾವು ಎದ್ದರೆ ಚೆಂದ ಇತ್ತು ಇವಾಗ ನೀವು ಎಷ್ಟೋ ನಾವು ದುಡ್ಡು ಕೈ ತುಂಬ ನೋಡ್ತೀವಿ ಅದೆಲ್ಲ ನಮಗೆ ಸಂತೋಷ ಈಗ ಸಿಕ್ಕಿಲ್ಲ ಆವತ್ತಿನ ಸಂತೋಷ ಸಿಗಬೇಕಾದ್ರೆ ಎಷ್ಟೋ ವ್ಯತ್ಯಾಸ ಆಗ್ಬಿಟ್ಟಿದೆ ಆದ್ದರಿಂದ ಈಗ ನಾವು ನಮ್ಮ ಕೈಯ್ಯಲ್ಲಿ ಎಷ್ಟು ದು ಮ ಗಿಡ ಮತ್ತೆ ಮರಗಳು ಬೆಳೆಸ್ಬೇಕಾ ಇಲ್ಲ ಒಂದು ಜಾಗದಲ್ಲಿ ಖಾಲಿ ಇರೋ ಜಾಗದಲ್ಲಿ ಇರು ಆ ಜಾಗಕ್ಕೆ ನಾನು ಏನಾದರೂ ಒಂದು ಗಿಡ ನೆಡಬೇಕು ಅನ್ನೋದು ಒಂದು ಖುಷಿ ತೋರಿಸುತ್ತೆ ಮತ್ತೆ ನೀರು ಬರುವಾಗ ನಾನು ಎಷ್ಟೊತ್ತು ನಾನು ಎಷ್ಟು ನಾನು ಇಲ್ಲಿಂದ ಹೋಗಿ ಬೇಜಾರು ಆದರೂ ನೀರು ಬರ್ತಾಯಿದೆ ಆ ಗಿಡಕ್ಕೆ ನೀರು ಹಾಕಬೇಕು ನಾ ಬೆಳೆಸ್ಬೇಕು ಆ ಗಿಡಾನ ಆ ಗಿಡ ನನ್ನ ನೋಡಿ ನಗಾಡ್ಬೇಕು ನಾನು ಅದನ್ನ ನೋಡಿ ನಗಾಡಿದ್ರೆ ಅದು ನನ್ನ ನೋಡಿ ನಗಾಡ್ಬೇಕು ಆ ಥರ ಎಲ್ಲ ನಾವು ಮಾಡ್ತಾ ನಾವು ಖುಷಿಯಾಗಿ ಗಿಡನ ಅದು ನಗಾಡ್ಬೇಕು ನಾನು ನಗಾಡ್ಬೇಕು ಆ ಥರ ನಾನು ಗಿಡನ ಎಲ್ಲ ಏಯ್ ನೀನು ಸಾಕಾಗಿ ಬಂದಿದೆಯಾ ಅದೇಕೆ ಅದ್ನೇನು ಇದು ಮಾಡ್ತ ಕೂತಿ ಇಲ್ಲ ನನಗೆ ಆ ಗಿಡ ಎಷ್ಟು ಚೆಂದ ನಾನು ಆ ಗಿಡನ ನಾನು ಬೆಳೆಸ್ಬೇಕು ಅದ್ರ ಚೆಂದ ನಾನು ನೋಡಬೇಕು ಅಂತ ನಾನು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಅದರಿಂದ ಎಲ್ಲರೂ ಪ್ರತಿಯೊಬ್ಬರು ನೀವು ಅದೇ ಥರ ಮಾಡಿ ಸಂತೋಷ ಪಡಿ ಖುಷಿ ಪಡಿ ಕೆಲಸದ ವಿಷಯದಲ್ಲಿ ಸೋಮಾರಿತನ ಅನ್ನೋದು ಇರಬಾರ್ದು ನಮ್ಮ ಕೈಯ್ಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಹಾಗಿಲ್ಲ ನಮಗೆ ಆಗಲ್ಲ ಅನ್ನುವಾಗ ನೀವು ರೆಸ್ಟ್ ತಗೊಳ್ಳಿ ಅದರಿಂದ ನೀವು ಅಯ್ಯೋ ನಂಗೆ ಆಗಲ್ಲ ಅದು ಗಿಡ ಬೆಳೆಸಿ ಏತಕ್ಕೆ ಆ ಮರ ಬೆಳೆಸಿ ಏತಕ್ಕೆ ಏ ಹೋಗು ಆ ಕೋಳಿ ಸಾಕಿ ಏತಕ್ಕೆ ಆ ಕೋಳಿ ಮರಿ ಏತಕ್ಕೆ ಬರುತ್ತೆ ಅದು ಏನು ಆ ಆಡು ಏತಕ್ಕೆ ಆ ಆ ಹಸು ಏತಕ್ಕೆ ಏನು ಲಾಭ ಬರುತ್ತೆ ಅಂತ ತಿಳ್ಕೊಳ್ಬೇಡಿ ಪ್ರತಿಯೊಂದು ಲಾಭದಿಂದಲೇ ನಾವು ನಾವು ಅದನ್ನು ಯಾವ ಥರ ನಾವು ನೋಡ್ಕೊಳ್ತೀವೋ ಅಷ್ಟು ನಾವು ಲಾಭ ಪಡ್ಕೊಳ್ಬೋದು ಅದರಿಂದ ಒಂದು ಗಿಡ ಹೂವು ಬಿಟ್ಟಿರುತ್ತೆ ಆ ಹೂವು ನೋಡಿ ಎಷ್ಟು ಚ ಸಂತೋಷ ಪಡ್ತೀವಿ ಕಿ ಕೀಳ್ಬಾರ್ದು ಗಿಡದಲ್ಲಿ ಇರುವಾಗಲೇ ಅದನ್ನ ಸಂತೋಷ ಪಡ್ಬೇಕು ಕಿತ್ತಿದ್ಮೇಲೆ ಬಾಡೋಗುತ್ತೆ ಅದೇ ಗಿಡದಲ್ಲಿದ್ರೆ ಮೂರು ದಿನ ನಾಲ್ಕು ದಿನ ಐದು ದಿನ ತನಕ ಇರುತ್ತೆ ಅದನ್ನು ನೋಡಿ ನಾವು ಸಂತೋಷ ಪಡ್ತಾಯಿದ್ರೆ ಅದರ ಖುಷಿ ಬೇರೆ ಆಯಿತಾ ಅದು ಮೊಗ್ಗಲ್ಲಿ ಇರುವಾಗ ಕಿತ್ತಿದ್ಮೇಲೆ ಅದ್ರ ಗಿಡ ಏನು ಬೋಳ್ ಬೋಳ್ಕೆ ಕಾಣುತ್ತೆ ಅದು ಚಂದವಾ ಅದು ಆ ಥರ ಎಲ್ಲ ಗಿಡನ ಚೆನ್ನಾಗಿ ಬೆಳೆಸಿ ತನ್ನ ಮಕ್ಕಳನ್ನ ನಾವು ಯಾವ ಥರ ಬೆಳೆಸ್ತೀವಿ ಆ ಥರ ನಾವು ಚೆನ್ನಾಗಿ ಗಿಡ ಮರ ಬೆಳೆಸಿ ನಮ ಆದ್ದರಿಂದ ನಮ್ಗೆ ಉಪಯೋಗ ಆಗುತ್ತೆ ನಮ್ಮತ್ತ ನಮ್ಮ ಮನೆ ಸುತ್ತಲೂ ನಾವು ನೋಡು ನಾನು ಎಷ್ಟೆಲ್ಲ ಗಿಡ ಬೆಳೆಸಿದ್ದೀನಿ ಎಷ್ಟು ನನ್ನ ಮನೆ ಚೆನ್ನಾಗಿ ಕಾಣುತ್ತೆ ನಾನು ಏಕೆ ಬರೀ ಇನ್ನು ಇದರಲ್ಲೇ ಇರ್ತೀನಿ ಬರಿ ಮಣ್ಣು ಬರೀ ಮಣ್ಣು ಇಟ್ಕೊಂಡು ಇರ್ತಾರೆ ಕೆಲವರು ಆ ಜಮೆ ಮನೆ ಹತ್ತಿರ ಏನು ಒಂದು ಗಿಡ ಬೆಳೆಸಿರಲ್ಲ ಆ ಆ ಗಿಡ ಬಂದು ಬರುತ್ತಾ ಆ ಗಿಡ ಏತಕ್ಕೆ ಸಾಕೇನಕ್ಕೆ ಹಾವಿಗೂ ಬರುತ್ತೆ ಅಂತ ಹೇಳಬೇಡಿ ನೀವು ಕ್ಲೀನಾಗಿ ಇಟ್ಕೊಳ್ಳಿ ಯಾವ ಹಾವು ಬರಲ್ಲ ಯಾವುದೂ ಬರಲ್ಲ ಚೆನ್ನಾಗಿ ಪ್ರಾಣಿಯೂ ಸಂತೋಷದಿಂದ ಸಾಕಿ ನನ್ನ ಮನೇಲಿ ನಾಯಿ ಇದೆ ಬೆಕ್ಕಿದೆ ಕೋಳಿ ಇದೆ ಇನ್ನೊಂದು ನಾಯಿ ನನ್ನ ಮಗ ತರ್ಬೇಕು ಅಂತ ಇದ್ದಾನೆ ನಾನು ನನ್ನ ಕೈಯ್ಯಲ್ಲಿ ಆಗಲ್ಲ ಸುಮ್ನಿರೋ ಸಾಕು ಇರೋದನ್ನ ಸಾಕ್ಕೊಂಡು ಇದ್ದೀವಿ ಮತ್ತೆ ಅದು ಒಳಗಡೆ ನುಗ್ಗಬಾರ್ದು ಇಲ್ಗೆ ಬರಬಾರ್ದು ಅದು ಕೂತಿದ್ದ ಜಾಗದಲ್ಲೆ ಕೂರ್ಬೇಕು ಅಂತ ನಾನು ಆ ಥರ ಬೆಳೆಸಿಲ್ಲ ಕೋಳಿ ನನ್ನ ಕಂಡ ತಕ್ಷಣ ನನ್ನ ಮನೆ ನನ್ನ ನೋಡಿದ ತಕ್ಷಣ ನನ್ನ ಹೊಸ್ತಿಲ ಬಾಗ್ಲ ಹತ್ತಿರ ಬಂದು ಕೇಳುತ್ತೆ ನನಗೆ ಅಕ್ಕಿ ಹಾಕು ನನಗೆ ರಾಗಿ ಹಾಕು ಅಂತೀನಾ ಆ ಟೈಮಲ್ಲಿ ನಾನು ತಕ್ಷಣ ಕೈ ಕಾಲು ಮುಖ ತೊಳ್ದ ಇಲ್ಲಿಂದ ಹೋದ ತಕ್ಷಣ ಆಪೀಸಿಂದ ನಾನು ತಕ್ಷಣ ಕೈ ಕಾಲು ಮುಖ ತೊಳ್ಕೊಂಡು ಆ ಕೋಲಿಗೆ ತಿಂಡಿ ಆಕಿ ವೈಯ್ಯಾರ ಹಾಕ್ಬಿಟ್ಟು ರಾಗಿನೋ ಇಲ್ಲ ಇದು ಅಕ್ಕಿನೋ ಹಾಕ್ಬಿಟ್ಟು ಅದನ್ನ ಆ ಕಡೆ ಓಡಿಸ್ಬಿಡ್ತೀನಿ ಅದ್ರ ಪಾಡಿಗೆ ಅದು ಮೇಯ್ಕೊಂಡು ಹೋಗುತ್ತೆ ನಾಯಿ ನಾವೆಲ್ಲ ಊಟ ಮಾಡಿದ್ಮೇಲೆ ಅದು ನನ್ನ ಬಾಗ್ಲ ಹತ್ತಿರ ಕೂತಿರುತ್ತೆ ನನ್ನ ಎಲ್ಲಿ ಯಾವಾಗ ನನ್ಗೆ ಊಟ ಹಾಕ್ತಾಳೆ ಏನು ಮಾಡ್ತಾಳೆ ಅಂತ ನಾನು ಅದಕ್ಕೆ ತಕ್ಷಣ ಇರಪ್ಪ ನಿನ್ಗೆ ಹಾಕ್ತೀನಿ ಅಂದ್ಬಿಟ್ಟು ನಾನು ಅದಕ್ಕೆ ಅನ್ನ ಸಾಂಬರ್ ಹಾಕಿ ಕಲಸಿ ಅದನ್ನ ತಿನ್ನಿಸಿ ಅದನ್ನ ಮತ್ತೆ ತಿರ್ಗ ಕೋಳಿನ ಅದನ್ನು ಎಲ್ಲಿಡಬೇಕು ಅದನ್ನ ಮಂಕ್ರಿ ತಗೊಂಡು ಮಂಕ್ರಿಯಲ್ಲಿ ಕೌಚಿಡ್ತೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಅದನ್ನು ತೆರ್ದು ಹಾಕ್ತೀನಿ ನಾಯಿ ಪಾಡಿಗೆ ನಾಯಿ ಊಟ ಮಾಡಿಕೊಂಡು ಇರುತ್ತೆ ಅಷ್ಟೆಲ್ಲ ಮಾಡಬೇಕು ನಮ್ಮ ಕೈಯ್ಯಲ್ಲಿ ಎಷ್ಟು ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲ ಮಾಡಿ ಎಲ್ಲ ಸಂತೋಷ ಎಲ್ಲ ದೇವರು ಒಂದೊಂದು ಸೃಷ್ಠಿ ಮಾಡಿದ್ದು ನಾವು ನೋಡಿ ನೋಡಿ ಸಂತೋಷ ಪಡಲಿಕ್ಕೆ ಅಯ್ಯೋ ನನ್ನ ಕೈಯ್ಯಲ್ಲಿ ಆಗಲ್ಲ ನನ್ನಕೈಯ್ಯಲ್ಲಿ ಆಗಲ್ಲ ನನಗೇನು ಆಗಲ್ಲ ಅನ್ನೋದು ಬಂದು ತಪ್ಪು ನನ್ನ ಕೈಯ್ಯಲ್ಲಿ ಆಗುತ್ತೆ ಇದೆಲ್ಲ ಆಗುತ್ತೆ ನನ್ನ ಕೈಯ್ಯಲ್ಲಿ ಈ ಗಿಡ ಬರುತ್ತೆ ಈ ನಾಯಿ ನನ್ನ ಕೈಯ್ಯಿಂದ ಸಾಕಬೇಕು ಎಂತ ಅದಕ್ಕೆಲ್ಲ ನಾವು ಹೊಂದಿಕೊಂಡು ಚೆನ್ನಾಗಿ ಹೋಗಬೇಕು ಪ್ರತಿಯೊಂದು ದೇವ್ರು ಸೃಷ್ಟಿ ಮಾಡಿಸಿದ್ದು ಪ್ರತಿಯೊಂದು ಜೀವಿಯು ನಮ್ಮ ಜೊತೆ ಇದು ನಾವು ನೋಡಿ ನಗಾಡ್ಲಿಕ್ಕೆ ಅದು ನೋಡಿ ನಮ್ಮನ್ನ ಮುದ್ದು ಮಾಡಲಿಕ್ಕೆ ಪ್ರತಿಯೊಂದು ಉಪಯೋಗ ಆಗುವಷ್ಟೆ ಅದರಿಂದ ನೀವು ಯಾವುದಕ್ಕೂ ಸಂಕಟ ಪಡೋದೆ ನಿಮಗೆ ಕೈಯ್ಯಲ್ಲಿ ಎಷ್ಟು ಆಗುತ್ತೋ ಅಷ್ಟೆಲ್ಲ ನೀವು ಮಾಡಿ ಆಯಿತಾ ನಾವೇನು ಹೆಚ್ಚಾಗಿ ನಾವು ಓದಿಲ್ಲ ನಾವು ನಾನು ಓದಿರೋದು ಸೆವೆಂತ್ ಮಾತ್ರ ಆದರೂ ನಾನು ತಮಿಲಿಯನ್ಸ್ ಆಗಿ ಇದ್ದು ನಾನು ಇಷ್ಟೆಲ್ಲ ಕನ್ನಡದಲ್ಲಿ ಮಾತಾಡ್ತೀನಿ ಅಂದರೆ ಅದೆಲ್ಲ ದೇವ್ರು ಕೊಟ್ಟಿದ್ದು ವರ ನಾನು ಪ್ರತಿಯೊಂದು ಒಬ್ಬ ಅಯ್ಯೋ ಅಂತ ಬರೋವ್ನಿಗೂ ನಾನು ಏನಪ್ಪಾ ಹೆಂಗೆ ಏನು ಅಂತ ನಾನು ಅತೀ ಕಾರಲ್ಲಿ ಬಂದು ನಿಲ್ತಾನೆ ಅವನು ಕ ಇದ್ರಲ್ಲಿ ಬಂದ ಅವ್ನ ಹತ್ತಿರ ಚೆನ್ನಾಗಿ ಮಾತಾಡಬೇಕು ಇವ್ರ ಹತ್ತಿರ ಚೆನ್ ನೋಡಿ ಇವರು ದೊಡ್ಡವರು ಇವ್ರು ಅವ್ರು ಅಂತ ನಾನಿಲ್ಲ ನಾನು ಈ ತೀರ ಇಲ್ಲ ಬಡತನದಲ್ಲಿ ಇರೋವ್ರನ್ನ ಮಾತ್ರ ನಾನು ತುಂಬ ಏನಪ್ಪಾ ಹೆಂಗೆ ಅಂತ ಅವರ ಆರೋಗ್ಯ ಬಗ್ಗೆಯೋ ಅವ್ರ ಕುಟುಂಬ ಬಗ್ಗೆಯೋ ವಿಚಾರಿಸ್ತೀನಿ ನನ್ನ ಕೈಯ್ಯಲ್ಲಿ ಆದಷ್ಟು ಒಂದು ನೂರೋ ಹತ್ತೋ ಇಪ್ಪತ್ತೋ ನನ್ನ ಕೈಲಿ ತಗೊಳ್ರಪ್ಪ ಊಟ ಮಾಡಿ ಯಾಕೆ ಹಿಂಗೆ ಇದ್ದೀರ ನೀವು ಚೆನ್ನಾಗಿರಿ ಹೋಗಿ ಹೋಗಿ ಕೆಲಸ ಮಾಡಿ ದುಡೀರಿ ನಿಮ್ಮ ಕೈಯ್ಯಲ್ಲಿ ಆದಷ್ಟು ನೀವು ಪ್ರಯತ್ನ ಪಟ್ಟು ನ ನೋಡಿ ಇದರಲ್ಲೇ ಬದುಕ್ಬೇಡಿ ನೋಡಿ ಪ್ರಪಂಚ ಎಷ್ಟೋ ಮುಂದಕ್ಕೆ ಹೋಗಿದೆ ಆ ಥರ ನೀವು ನಾನು ಅವನೂ ಚೆನ್ನಾಗಿ ಇದ್ದಾನೆ ನಾನು ಯಾಕೆ ಚೆನ್ನಾಗಿ ಇರ್ಬಾರ್ದಂತ ಓಡಾಡಿ ನೀವು ಕೆಲ್ಸಕ್ಕೆ ಹೋಗಿ ನೀವು ನಿಮ್ಮ ಮಕ್ಕಳನ್ನ ಸಾಕಿ ಇದೇ ಬಡತನ್ದಲ್ಲಿ ಇರಬೇಡಿ ಅಂತೆಲ್ಲ ಹೇಳ್ತೀನಿ ನಾನು ಇಷ್ಟೇ ಹೇಳೋದು